ಮೂರು ಸಾವಿರ ಹದಿನೇಳು ನೂರು ಮೂವತ್ತ್ಮೂರು ಐದು ಸಾವಿರ ಮೂರ್ನೂರು ಹನ್ನೊಂದು ಏಳು ಸಾವಿರ ಐದುನೂರು ಮೂವತ್ತೈದು ಹನ್ನೊಂದು ಸಾವಿರ ಒನ್ನೂರ ಹನ್ ಹನ್ನೊಂದು ಐದು ಸಾವಿರ ಏಳ್ನೂರು ಐವತ್ತ್ಮೂರು